ಆಂ ಅಲೋ ರಾಜು ಅಂತ ನಮಗೊಂದು ಪರ್ಸನಲ್ ಲೋನ್ ಬೇಕಿತ್ತು ಏನೆಲ್ಲ ಬೇಕಾಗ್ತದೆ ಅದು ಗಾಡಿಗೆ

ಹೌದು ಗಾಡಿಗೆ ಹೌದ್ ಹೌದ್ ಗಾಡಿ ಆಟೋ

ಅದಕ್ಕೆ ಏನೆಲ್ಲ ಬೇಕಾಗ್ತದೆ

ಔ ಹೌದು ಕೊಟೇಸನ್ ತೆಗೊಂಡೆ ಆ ಮೂರು ಲಕ್ಷ ಚಿಲ್ಲರೆ

ಹೌದು

ನನಗೊಂದು ಒಂದು ಮೂರು ಸಾವಿರ ಕಟ್ಬೌದು ಎರಡು ಹಾಂ ಹಾಂ ಆಯ್ತು ಆಯ್ತು ಹಾಂ ಹೌದು ಹೌದು ಹೌದು